ಭಾರತದಲ್ಲಿ ತಂತ್ರಜ್ಞಾನ ಶಿಕ್ಷಣ ಮನೋರಂಜನೆ ವ್ಯಾಪಾರ ಹಾಗೂ ಸಾರಿಗೆಯಂಥ ಕ್ಷೇತ್ರಗಳಲ್ಲಿ ಹಲವು ಬಗೆಯಲ್ಲಿ ಭಾರತವನ್ನೇ ಬದಲಾಯ್ಸಿದಂಥ ವಾಣಿಜ್ಯ ಉದ್ಯಮಗಳಾಗ್ಬಹುದು ಕೈಗಾರಿಕಾ ಉದ್ಯಮಗಳಾಗ್ಬಹುದು ನಾಯಕರಾಗ್ಬೋದು ಬಹಳಷ್ಟಿದ್ದಾರೆ ಅಂಥವರ ಬಗ್ಗೆ ಹೇಳಬೇಕಾದರೆ ನಮ್ಮದಲ್ಲಿ ಒಂದೊಂದಾಗಿ ಅಲ್ಲ ತುಂಬ ರೀತಿಯ ಅನೇಕವಾದ ಏನು ಹೇಳಬಹುದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರು ಸೆಪ್ಟೆಂಬರ್ ಹದಿನೈದರಂದು ಜನಿಸಿದರು ಇವರ ಒಂದು ಜ್ಞಾಪಕಾರ್ಥವಾಗಿ ವಿಶ್ವ ಇಂಜಿನಿಯರ್ಸ್ ಡೇ ಅನ್ನು ಆಚರಿಸುತ್ತೇವೆ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ ಎಂದು ಆಚರಿಸುತ್ತೇವೆ ಏಕೆಂದರೆ ಇವರ ಒಂದು ತಲೆ ಅಷ್ಟಿಷ್ಟಲ್ಲ ತುಂಬ ಮಟ್ಟಿಗೆ ಇವರ ಮೆದುಳನ್ನು ಕೊಂಡುಕೊಳ್ಳಲು ಬ್ರಿಟಿಷರು ತುಂಬನೇ ಹರಸಾಹಸ ಪಟ್ಟರು ಆದರೆ ಅವರು ಡೆತ್ ನೋಟ್ ಅಲ್ಲೂ ಸಹ ಬರೆದಿಟ್ಟಿದ್ದರು ನನ್ನ ತಲೆಯನ್ನು ನನ್ನ ಮೆದುಳನ್ನು ಯಾರಿಗೂ ಮಾರುವಂತಿಲ್ಲ ಅಂತ ಇವರ ಸಾಧನೆ ಅಷ್ಟಿಷ್ಟಲ್ಲ ಇವರು ನಮ್ಮ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಪಕ್ಕದಲ್ಲಿ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ ಸಾಧಾರಣವಾದ ಇವರು ಅನೇಕ ರೀತಿಯ ಸಾಧನೆಯನ್ನು ಮಾಡಿದ್ದಾರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಣೆಕಟ್ಟುಗಳನ್ನು ನಿರ್ಮಾಣಿಸುವುದಾಗಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾಗಬಹುದು ಮೈಸೂರಿನ ದಿವಾನರಾಗಿ ಹಾಗೂ ಜಗತ್ತೇ ಮೆಚ್ಚುವಂತಹ ಇಂಜಿನಿಯರಾಗಿ ಅನೇಕ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇಂಥ ವಿಶ್ವೇಶ್ವರಯ್ಯನವರು ಕೆ ಆರ್ ಎಸ್ ಡ್ಯಾಮನ್ನು ಸಹ ಇವರೇ ಕನ್ನಂಬಾಡಿ ಕಟ್ಟೆ ಅಣೆಕಟ್ಟನ್ನು ಸಹ ಇವರೆ ನಿರ್ಮಾಣ ಮಾಡಿದ್ದಾರೆ ಅದೆ ರೀತಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪನೆ ಮಾಡೋದರ ಮೂಲಕ ಅದನ್ನು ಈಗ ವಿಸ್ಕೋ ಅಥವಾ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಎಂದು ಕರೆಯುತ್ತಾ ಕರೆಯಲಾಗುತ್ತದೆ ಈ ರೀತಿಯಾಗಿ ಅನೇಕ ರೀತಿಯ ಅನೇಕ ರೀತಿಯ ಸಾಧನೆಗಳನ್ನು ಮಾಡೋದರ ಮೂಲಕ ಅನೇಕ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದರ ಮೂಲಕ ಅನೇಕ ಕೈಗಾರಿಕೆಗಳನ್ನು ಪ್ರಾರಂಭಿಸೋದರ ಮೂಲಕ ಇನ್ನು ಅತ್ಯುತ್ತಮವಾದ ಸಂಘ ಸಂಘಟನೆಗಳನ್ನು ಸ್ಥಾಪಿಸುವುದರ ಮೂಲಕ ಅದೆ ರೀತಿ ಕೈಗಾರಿಕೆ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮೆರೆದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನಾವು ನೆನೆಯಬಹುದು ಅದೇ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಮಹಿಳಾ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಬ್ರಿಟಿಷರ ಕಾಲದಿಂದಲೂ ಸಹ ನಮ್ಮ ಬ್ರಿಟಿಷರಾದ ಬ್ರಿಟಿಷರು ಬೇರೆಯವರ ಪರಕೀಯರಾಗಿರಬಹುದು ಆದರೆ ಅವರು ಮಾಡಿದ ಶಿಕ್ಷಣದಲ್ಲೂ ವ್ಯವಸ್ಥೆಯಾಗಬಹುದು ಲಾರ್ಡ್ ವಿಲಿಯಂ ಬೆಂಟಿಕ್ನ ಶಿಕ್ಷಣಕ್ಕೆ ಕೊಟ್ಟ ಪ್ರೋತ್ಸಾಹ ಇರಬಹುದು ರಾಜಾರಾಮ್ ಮೋಹನ್ ರಾಯ್ರವರ ಒಂದು ಸತಿ ಸಹಗಮನ ಪದ್ಧತಿಯ ಒಂದು ನಿಷೇಧ ಆಗಬಹುದು ಅದೇ ರೀತಿ ಈಶ್ವರ್ ಚಂದ್ರ ವಿದ್ಯಾಸಾಗರವರ ವಿಧವಾ ವಿವಾಹ ಪದ್ಧತಿಯ ನಿಷೇಧ ಆಗಬಹುದು ಈ ರೀತಿ ಅನೇಕ ರೀತಿಯ ಅನೇಕ ರೀತಿಯ ಶಿಕ್ಷಣವನ್ನು ಬ್ರಿಟಿಷರ ಕಾಲದಿಂದಲೇ ನಾವು ನೋಡಬಹುದು ಶಿಕ್ಷಣಕ್ಕೆ ಮೊದಲು ಪ್ರೋತ್ಸಾಹ ನೀಡಿದವರನ್ನ ಲಿಸ್ಟ್ಲ್ಲಿ ನಾವು ನಾವು ನೋಡಬಹುದು ಅದೇ ರೀತಿ ಬನಾರಸ್ನಲ್ಲಿ ಹಿಂದೂ ಮಹಾವಿದ್ಯಾನಿಲಯ ನಂತರ ನಿರ್ಮಿಸಿದ ಸರ್ ಸೈಯದ್ ಅಹಮದ್ ಖಾನ್ ಅವರನ್ನು ನೋಡಬಹುದು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಹೆಣ್ಣುಮಕ್ಕಳ ಶಿಕ್ಷಣಕ್ಕಾಗಿ ಸಬಲೀಕರಣಕ್ಕಾಗಿ ಹೆಣ್ಣುಮಕ್ಕಳ ಒಂದು ಸಬಲೀಕರಣಕ್ಕಾಗಿ ಹೋರಾಟ ಮಾಡಿದಂತಹ ಸಾವಿತ್ರಿ ಬಾಪುಲೆ ಅವರಾಗಿರಬಹುದು ಈ ರೀತಿ ಅವರ ಜನ್ಮದಿನವನ್ನು ಈವಾಗಲೂ ಮಹಿಳಾ ದಿನ ಎಣ್ಣುಮಕ್ಕಳ ದಿನ ಅಂತ ಆಚರಣೆ ಮಾಡೋದಾಗಬಹುದು ಶಿಕ್ಷಣ ದಿನ ಆಗಬಹುದು ಈ ರೀತಿಯಾಗಿ ಅನೇಕ ರೀತಿಯ ಸಾಧನೆಗಳನ್ನು ಮಹಾತ್ಮ ಮಹಾರಾಷ್ಟ್ರದ ಮಹಾತ್ಮ ಎಂದು ಹೆಸರಾಗಿರುವ ಜ್ಯೋತಿ ಬಾಪುಲೆ ಆಗಬಹುದು ಅದೇ ರೀತಿ ಸಾವಿತ್ ಅವರ ಅವರ ಹೆಂಡತಿಯ ಶ್ರೀಮತಿಯಾದಂತಹ ಸಾವಿತ್ರಿ ಬಾಪುಲೆ ಆಗಬಹುದು ಈ ರೀತಿ ಹೆಣ್ಣುಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗವನ್ನು ಮಾಡಿದಂತಹ ಮಹನೀಯರನ್ನು ನಾವು ಇತಿಹಾಸದಲ್ಲಿ ಓದಬಹುದು ಅದೇ ರೀತಿ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಮನೊರಂಜನೆಗಾಗಿ ಸಿನಿಮಾ ರಂಗದಲ್ಲಾಗದೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಈಗ ಸಿನಿಮಾ ರಂಗದಲ್ಲಿ ಅತ್ಯುಮ ಭಾರತದಲ್ಲೇ ಅತ್ಯುನ್ನತ ಪ್ರಶಸ್ತಿಯಾಗಿ ದಾದಾ ಸಾಹೇಬ್ ಫಾಲ್ಕೆ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗುವುದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಅಂದಿನ ಸತ್ಯ ಹರಿಶ್ಚಂದ್ರ ಸಿನಿಮಾದ ನಿರ್ದೇಶಕರಾದ ದಾದಾ ಸಾಹೇಬ್ ಅವರ ಜ್ಞಾಪಕರ್ಥವಾಗಿ ನೀಡುತ್ತಿದ್ದಾರೆ ಅದನ್ನು ಅದನ್ನು ಈಗ ಪ್ರಸೆಂಟು ರೇಖಾ ಎಂಬುವರು ಎರಡು ಸಾವ್ರದ ಇಪ್ಪತ್ತ್ಮೂರನೇ ಸಾಲಿನ ಇದು ಪಡೆದಿದ್ದು ಎರಡು ಸಾವ್ರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವಹಿದಾ ಎಂಬುವರು ಪಡೆದಿದ್ದಾರೆ ಅದೇ ರೀತಿ ಮೊದಲನೇದಾಗಿ ಆಶಾ ಆಶಾ ಪಾರೀಖ್ ಎರಡು ಸಾವ್ರದ ಇಪ್ಪತ್ತೆರಡನೆ ಸಾಲಿನಲ್ಲಿ ಪಡೆದಿದ್ದರು ಅದೇ ರೀತಿ ದೇವಿಕಾ ರಾಣಿಯವರು ಪಡೆದಿದ್ದರು ಅಮಿತಾ ಬಚ್ಚನ್ ಆಗಬಹುದು ಈ ರೀತಿ ಅನೇಕ ಗಣ್ಯರು ನಮ್ಮ ಕರ್ನಾಟಕದಲ್ಲಾದರೆ ರಾಜಕುಮಾರ್ ಅವರು ಸಾವ್ರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಅಮೋಘ ಸಾಧನೆ ಮಾಡುವುದರ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಅವರ ಅತ್ಯುನ್ನತ ಸಾಧನೆಯ ಮುಖಾಂತರ ಅವರಿಗೂ ಸಹ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡುವುದನ್ನು ನಾವು ಗಮನಿಸಬಹುದು ಸಿನಿಮಾ ರಂಗದಲ್ಲಿ ಅದೇ ರೀತಿ ತಂತ್ರಜ್ಞಾನ ಅಂತ ಬಂದಿತ್ತಾಗ ನಾವು ನೆನೆಸಿಕೊಳ್ಳಬೇಕಾಗಿದ್ದು ಅಬ್ದುಲ್ ಕಲಾಮ್ ಅವರು ತಮಿಳುನಾಡು ರಾಜ್ಯದವರಾಗಿದ್ದರೂ ಸಹ ಭಾರತದ ಒಂದು ಯಶಸ್ಸಿಗಾಗಿ ರಾಷ್ಟ್ರಪತಿಯಾಗಿ ಕ್ಷಿಪಣಿ ಪಿತಾಮಹರಾಗಿ ಕ್ಷಿಪಣಿ ಉಡಾವಣ ತಂತ್ರಜ್ಞಾನವನ್ನು ಅಳವಡಿಸಿದ ಏಕೈಕ ವ್ಯಕ್ತಿ ಎಂದರೆ ನಮ್ಮ ಅಬ್ಬುಲ್ ಕಲಾಮ್ ಆಗಬಹುದು ಈವಾಗಲೂ ಸಹ ಅವರ ಮೋಟಿವೇಷನ್ ಸ್ಪೀಚ್ ಆಗಬಹುದು ಇನ್ನು ಅನೇಕ ರೀತಿಯ ಅವರ ಒಂದು ಸಾಧನೆಗಳನ್ನು ನೋಡುವುದಾದರೆ ಸಾಲು ಸಾಲು ಗಟ್ಟಗಳೆ ಅವರು ನೋಡಬಹುದು ಅವರ ಪುಸ್ತಕದ ವಿಂಗ್ಸ್ ವಿಂಗ್ಸ್ ಆಫ್ ಫೈರ್ ಬೆಂಕಿಯ ರೆಕ್ಕೆಗಳು ಎಂಬ ಒಂದು ಪುಸ್ತಕದ ಮೂಲಕ ಅವರ ಒಂದು ಕಥನಗಳು ಅವರ ಒಂದು ಆಲೋಚನೆಗಳು ಯೋಚನೆಗಳು ಎಲ್ಲವನ್ನೂ ನಾವು ಕ್ರೋಢೀಕರಣ ಮಾಡಿರೋದನ್ನು ಅಬ್ಬುಲ್ ಕಲಾಮ್ ಪುಸ್ತಕದಲ್ಲಿ ನಾವು ಕಾಣಬಹುದು ಅವರಂತೆ ಈಗ ಅದೇ ರೀತಿಯಾಗಿ ನೋಡಬೇಕಾದರೆ ನಮ್ಮ ಭಾರತವು ಇಸ್ರೋ ಆಗಬಹುದು ಡಿ ಅರ್ ಡಿ ಒ ಆಗಬಹುದು ಇದೆ ರೀತಿ ಒರಿಸ್ಸಾದಲ್ಲಿರುವ ಕ್ಷಿಪಣಿ ಉಡಾವಣಾ ಕೇಂದ್ರ ಆಗಬಹುದು ಈ ರೀತಿ ಅನೇಕ ರೀತಿಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಇತ್ತೀಚಿಗೆ ಉಡಾಣೆಯಾದ ಚಂದ್ರಯಾನ ಮೂರು ಆಗಬಹುದು ಅದೇ ರೀತಿ ಸಮುದ್ರಯಾನ ಆಗಬಹುದು ಈ ರೀತಿ ಅನೇಕ ರೀತಿಯ ತಂತ್ರಜ್ಞಾನದಲ್ಲಿ ಅನೇಕ ರೀತಿಯ ಒಂದು ಸಾದನೆಗಳನ್ನು ನಾವು ಗಮನಿಸಬಹುದು ಅದೇ ರೀತಿ ಈಗ ನಮ್ಮ ಭಾರತ ಸರ್ಕಾರವು ಕೈಗೊಂಡಿರುವ ನರೇಂದ್ರ ಮೋದಿ ಸರ್ಕಾರದ ಬಿ ಜೆ ಪಿ ಸರ್ಕಾರವು ಅನೇಕ ತಂತ್ರಜ್ಞಾನವನ್ನು ಮಾಡೋದರ ಮೂಲಕ ಅನೇಕ ಆಣೆಕಟ್ಟುಗಳನ್ನು ನಿರ್ಮಿಸೋದರ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಾಗಬಹುದು ಸಮುದ್ರಯಾನದಲ್ಲಾಗಬಹುದು ಅನೇಕ ರಂಗಗಳು ಸಿನಿಮಾ ರಂಗಗಳಾಗಬಹುದು ಶಿಕ್ಷಣ ಕ್ಷೇತ್ರದಲ್ಲಾಗಬಹುದು ವ್ಯಾಪಾರ ಸಾರಿಗೆ ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಭಾರತವನ್ನೇ ಬದಲಾಯಿಸಿದ ಟಾಟಾ ಬಿರ್ಲಾ ಆಗಬಹುದು ನರೇಂದ್ರ ಮೊದಿಜಿಯಾಗಬಹುದು ಈ ರೀತಿ ಅನೇಕ ಗಣ್ಯರನ್ನು ನಾವು ನಮ್ಮ ಭಾರತದಲ್ಲಿ ನೋಡಬಹುದು ಈ ರೀತಿ ಅನೇಕ ಸಾಧನೆಗಳನ್ನು ನಾವು ಈವಾಗ್ಲೂ ಸ್ಮರಿಸಬಹುದು